ನಮ್ಮ ಸಂಸ್ಕೃತಿ ಪ್ರಕಾರ ಮಹಿಳೆಯರ ಋತುಸ್ರಾವ ಹೇಗೆ ಪರಿಗಣಿಸುತ್ತೀವಿ ಅನ್ನೋದಕ್ಕಿಂತ ನಾವು ಅದನ್ನು ಸಕರಾತ್ಮಕವಾಗಿ ತಗೊಂತಿವೋ ಅಥ್ವಾ ನಕಾರಾತ್ಮಕವಾಗಿ ನೋಡ್ತೀವೋ ಅನ್ನೋ ದೃಷ್ಟಿ ಮೇಲೆ ಇದೂ ಜಾರೀಲಿದೆ ಅಂತ ಹೇಳ್ಬೋದು ಯಾಕಂದರೆ ಮುಟ್ಟಾದ ಹೆಣ್ ಮಕ್ಕಳು ಐದು ದಿನಗಳವರೆಗೂ ಹೊರಗಡೆನೇ ಇರಬೇಕು ಅವ್ರು ಏನೂ ಒಳಗಡೆ ಮುಟ್ಟೊ ಹಾಗಿಲ್ಲ ಮತ್ತು ಪ್ರತಿನಿತ್ಯನೂ ಸ್ನಾನ ಮಾಡಬೇಕು ತಲೆ ಕಟ್ಟೊ ಹಾಗಿಲ್ಲ ಆ ರೀತಿ ಏನು ನಮ್ಮ ಸಂಪ್ರದಾಯದಲ್ಲಿ ಇದೆಯಲ್ಲ ಆ ಎಲ್ಲ ಸಂಪ್ರದಾಯಗಳಲ್ಲೂ ಒಂದೊಂದು ವೈಜ್ಞಾನಿಕ ವಿಷಯಗಳು ಅಡಗಿದ್ದಾವೆ ಆದರೆ ನಮ್ಮ ಇಂದಿನ ಜನರಿಗೆ ಅದು ಗೊತ್ತಿಲ್ಲದೇಯೋ ಗೊತ್ತಿರೋ ಥರನೋ ಅದನ್ನ ಅಳ್ವಡಿಸ್ಕೊಂಡಿದಾರೆ ಆದರೆ ಅದನ್ನು ನಾವು ತುಂಬ ಸೂಕ್ಷ್ಮ ರೀತಿಯಲ್ಲಿ ವೀಕ್ಷಣೆ ಮಾಡಿದರೆ ಅದರಲ್ಲಿ ತುಂಬ ವೈಜ್ಞಾನಿಕವಾದ ಕಾರಣಗಳು ಇದ್ದಾವೆ ಹೇಗಪ್ಪ ಅಂದರೆ ಐದು ದಿನದವರೆಗೂ ನಾವು ಋತುಸ್ರಾವದ ಸಂದರ್ಭದಲ್ಲಿ ಹೆಣ್ ಮಕ್ಕಳು ಏನು ರಕ್ತ ಸ್ರಾವ ಆಗ್ತಾ ಇರುತ್ತಲ್ಲ ಆ ಸಂದರ್ಭದಲ್ಲಿ ತುಂಬಾ ಕ್ರಿಮಿಕೀಟಗಳು ಇರುತ್ತೆ ನಾವೂ ಡೈಲ್ ಪ್ರತಿನಿತ್ಯ ಸ್ನಾನ ಮಾಡೋದರಿಂದ ಆ ಕೀಟಾಣುಗಳನ್ನು ಹೊರ ಹೋಗುತ್ತವೆ ಹಾಗೆಯೇ ನಾವೂ ಆ ಇಂದಿನವ್ರು ಏನೇಳ್ತಿದ್ದರು ಅಂತಂದರೆ ಉಪ್ಪಿನಕಾಯಲ್ಲೀ ಅಥ್ವಾ ಅಡುಗೇಲಿ ಕೈ ಇಡಬೇಡ ಅಂತ ಹೇಳೋರು ಹೌದು ನಿಜ ಅದು ವೈಜ್ಞಾನಿಕವಾಗೀ ನೋಡಿದರೆ ಕೈಯಲ್ಲಿ ತುಂಬ ಕ್ರಿಮಿಕೀಟಗಳು ಇರೋದ್ರಿಂದ ನಾವು ಉಪ್ಪಿನಕಾಯಿ ಏನಾದರೂ ಮುಟ್ಟಿದಾಗ ಅದು ಕೆಡುತ್ತೆ ಅದು ಸಹಜ ಯಾಕಂದರೆ ಅಲ್ಲಿ ಕೀಟಾಣುಗಳು ಅವುಗಳ ಒಂದು ಕಾರ್ಯನ ನಿರ್ವಹಿಸಿದಾಗ ಅದು ಕೆಡೋದು ತುಂಬಾ ಸಹಜ ಹಾಗೇ ತಲೆ ಸ್ನಾನ ಮಾಡಿದಾಗ ತಲೆ ಕಟ್ಟಬಾರ್ದು ಅಂತಾರೆ ಯಾಕಪ್ಪ ಅಂತಂದರೆ ತುಂಬ ತಲೆನೋವು ಬರುತ್ತೆ ಆಗಿನ ಟೈಮಲ್ಲಿ ಅಂತ ಆಗಿನ ಸಮಯದಲ್ಲಿ ಅಂತ ಮತ್ತು ಐದು ದಿನ ಹೊರಗೆ ಯಾಕೆ ಕೂರ್ಸೋರಪ್ಪ ಅಂತಂದರೆ ಹೆಣ್ ಮಕಕಳಲ್ಲಿ ತುಂಬಾ ರಕ್ತ ಸ್ರಾವ ಆಗೋದರಿಂದ ಅವರಲ್ಲಿ ಯಾವುದೇ ರೀತಿಯ ಶಕ್ತಿ ಅಷ್ಟರ ಮಟ್ಟಿಗೆ ಇರೋದಿಲ್ಲ ಹಾಗಾಗಿಯೇ ಅವರು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳೋದ್ರಿಂದಾ ಐದು ದಿನದ ಏನು ಹೋಗಿರುತ್ತಲ್ಲ ಅದು ರಕ್ಸ್ ರಕ್ತ ಸ್ರಾವ ಅದರಿಂದಾ ಅವರಿಗೆ ಸ್ವಲ್ಪ ರೀತಿಯಾದರೂ ವಿಶ್ರಾಂತಿ ಸಿಗುತ್ತೆ ಹಾಗಾಗಿನೇ ಮೊದ್ಲು ಅವರು ಅವ್ರಹತ್ರ ಏನು ಕೆಲಸ ಮಾಡಿಸ್ತಿರ್ಲಿಲ್ಲ ಒಳಗಡೆ ಬಿಟ್ಕೊತಿರ್ಲಿಲ್ಲ ಈ ರೀತಿ ಎಲ್ಲ ಇತ್ತು ಆದರೆ ಈಗಿನ ಹೆಣ್ ಮಕ್ಕಳು ಏನಾಗಿದ್ದಾರಪ್ಪ ಅಂತಂದರೆ ತುಂಬ ವಿದ್ಯಾವಂತ್ರು ಆಗಿದ್ದಾರ್ ಅಲ್ವಾ ವಿಜ್ಞಾನ ಎಲ್ಲ ನಮಗೆ ಗೊತ್ತು ಅನ್ನೋ ರೀತಿ ಈ ಋತುಸ್ರಾವದ ಬಗ್ಗೆ ಅಷ್ಟು ಅರಿವು ಇದ್ದರೂ ಕೂಡ ಅಷ್ಟಾಗಿ ನಮ್ಮ ಹಿಂದಿನವ್ರ್ ಮಾಡಿರ್ತಕ್ಕಂಥ ಸಂಪ್ರದಾಯಗಳನ್ನ ಪಾಲ್ಸೋಲ್ಲ ಇದರಿಂದಾಗಿ ತುಂಬಾ ವ್ಯಥೆ ಪಡ್ತಾರೆ ಆದರೆ ಅವ್ರಿಗೆ ಇತ್ತೀಚಿನ ದಿನಗಳಲ್ಲಿ ಗೊತ್ತಾಗೋಲ್ಲ ಮುಂದೆ ಹೋಗ್ತ ಹೋಗ್ತ ಅವ್ರಿಗೆ ಗೊತ್ತಾಗುತ್ತೆ ಯಾಕಂದರೆ ಅವ್ರು ಏನೇ ಮಾಡಿದರೂ ಕೂಡ ವೈಜ್ಞಾನಿಕವಾಗೇ ಮಾಡಿರ್ತಾರೆ ಅದು ಅವರಿಗೆ ಗೊತ್ತಿತ್ತು ಗೊತ್ತಿಲ್ಲ ಅನ್ನೋದು ಪ್ರಶ್ನೆ ಬರೋಲ್ಲ ಅವ್ರು ಏನು ಮಾಡಿದ್ದಾರಲ್ಲ ಅದನ್ನು ನಾವು ಪ್ರಶ್ನೆ ಮಾಡ್ದೇನೇ ಪಾಲಿಸೋದು ತುಂಬಾ ಒಳ್ಳೆಯದು ಅನಿಸುತ್ತೆ ಮಹಾಭಾರತ ರಾಮಾಯಣ ಕಾಲ್ದಿಂದಲೂ ಕೂಡ ಹೆಣ್ಣಿಗೆ ಒಂದು ವಿಶಿಷ್ಟವಾದ ಮಹತ್ವನ ನಮ್ಮ ದೇಶ ನಮ್ಮ ನಾಡಲ್ಲಿ ಕೊಡ್ತಾನೇ ಬಂದಿದ್ದಾರೆ ಆದರೆ ಈ ಋತುಸ್ರಾವ ಅನ್ನೋ ಸಂದರ್ಭದಲ್ ಮಾತ್ರ ಸ್ವಲ್ಪ ಕೆಳಮಟ್ಟದಲ್ಲಿ ನೋಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ